ಹಲೋ ಹಲೋ

ಹೌದು ಹೌದು ತರ್ಕಾರಿ ಅಂಗಡಿ ಅವರು ನಮ್ಮಲ್ಲಿ ಟೊಮೆಟೊ ಉಂಟು ಕ್ಯಾಬೇಜ್ ಉಂಟು ಆಲೂಗಡ್ಡೆ ಉಂಟು ಕ್ಯಾರೆಟ್ ಉಂಟು ಕ್ಯಾಪ್ಸಿಕಮ್ ನುಗ್ಗೆಕಾಯಿ ಎಲ್ಲ ಉಂಟು ಎಷ್ಟು ಬೇಕಿತ್ತು ಯಾವ್ದು ಬೇಕು ಟೊಮೆಟೊಗೆ ನಲ್ವತ್ತು ರೂಪಾಯಿ ಹೌದು ಹೌದಾ ಹಾಂ ಓಕೆ ಓಕೆ ಅರ್ಧ ಕೆ ಜಿಗೆ ಇಪ್ಪತ್ತು ರೂಪಾಯಿ ಆಗ್ತದೆ

ಹಾಂ ಕೊಡ್ಬೋದು ಯಾವಾಗ ಎಷ್ಟು ಟೈಮಿಗೆ ಬೇಕಿತ್ತು ನಿಮಗೆ ಓಕೆ ಓಕೆ ಹಾಂ ಓಕೆ ಓಕೆ ತರ್ಬೋದು ಹಾಂ ನಿಮ್ಮ ಮನೆ ಮನೆ ಎಲ್ಲಿ ನಿಮ್ಮದು ಕಾವೂರಾ ಓಕೆ ಓಕೆ ಅದು ಎಂತ ಎಲ್ಲ ನಮಗೆ ಇದು ಕಳಿಸಿ ಲ್ಯಾಂಡ್ಮಾರ್ಕ್ ಯಾವುದೆಲ್ಲ ಉಂಟು ಅಂತ ನಾವು ತಂದುಕೊಡ್ತೇವೆ ಬೇರೆ ಏನು ಬೇಕು ಬೇರೆ ಏನು ಬೇಕು ಹೌದಾ ಬಟಾಟೆ ಎಷ್ಟು ಕೆಜಿ ಬೇಕು ಮತೆ ನೀರುಳ್ಳಿ ಓಕೆ ಓಕೆ ಎಲ್ಲ ಪ್ಯಾಕ್ ಮಾಡಿ ನಿಮಗೆ ಕಳಿಸಿದರೆ ಆಯಿತಲ್ಲ ಸೇಮ್ ಎಡ್ರೆಸ್ಸಿಗೆಲ್ಲ ಓಕೆ ಓಕೆ ಹಾಕಿ ಬೇರೆ ಬೇರೆ ಎಲ್ಲ ಏನು ಬೇಕು ಹಾಂ ದೊಣ್ಣೆಮೆಣ್ಸು ಉಂಟು ಬೇರೆ ಹಾಂ ಬೇರೆ ಹಾಂ ಆಯ್ತು ಆಯಿತು ಓಕೆ ಓಕೆ ಸರಿ ಸರಿ ಆಯಿತು ಹಾಂ ಮತ್ತು ಬೇರೆ ಬೇರೆ ಏನು ಬೇಡವಾ ಹೌದಾ ಹಾಂ ಸರಿ ಸರಿ ಆಯಿತು ಬೇರೆ ಇದು ಓಕೆ ಓಕೆ ಸರಿ